ಸರ್ ನಮಸ್ತೆ ಸರ್ ಅಲೋ ಹಾಂ ಸರ್ ತಮ್ಮದು ಟೂರಿಸಮ್ ಪ್ಲೇಸ ಗೈಡ್ ಮಾಡೋರು ನೀವಾ ಸರ್ ಸರ್ ತಮ್ಮ ಕಡೆ ಏನೇನು ಫೆಸಿಲಿಟಿ ಇದೆ ಸರ್ರ

ಅದೇ ಸರ್ ರೂಮ್ ಅಂದರೆ ಯಾವ ಥರ ಸರ್ ನಮ್ಮ ಫ್ಯಾಮ್ಲಿ ಇದೆ ಸರ್ ಹಾಂ ಸರ್ ನಮ್ಗೆ ಡಬಲ್ ಬೆಡ್ರೂಮ್ ಬೇಕು ಹಾಂ ಸರ್ ಎ ಸಿಯೋ ನಾನ್ ಎ ಸಿ ಸರ್ರ ಸೈಜ್ ಆ ರೂಮ್ ಸೈಜ್ ಹೇಳ್ ಸರ್

ಹೌದಾ ಸರ್ ಹಾಂ ಮತ್ತು ಊಟದ್ದು ಸರ್ ಸ್ಪೆಶಲಿಟೀಸು ಊಟ ನೀವು ಅಲ್ಲೇ ತಂದ್ಕೊಡ್ತೀರಾ ಕೆಳಗಡೆ ಸರ್ ಅವು ಇಂಡ್ಯನ್ ಇಂಡ್ಯನ್ ಫುಡ್ಡು ಸರ್

ನಿಮ್ಮ ಕಡೆನೂ ಹಾಂ ಮತ್ತು ನಿಮ್ಗೆ ಔಟ್ಸೈಡ್ನಾಗೆ ಹೋಗಬೇಕಪ್ಪ ಅಂದ್ರ್ ನೀವು ಗೈಡ್ ಮಾಡ್ತೀರಾ ಹಾಂ ಸ ಅವ್ರ ಫೀಸ್ ಏನಿದೆಯೋ ನೀವೇ ಅದು ನೋಡ್ಕನ್ ಅದ್ರ ಫೀಸಾ ನೀವೇ ನೋಡ್ಕೊಂತ್ರೋ ನಾವು ಫೀಸ್ ಕೊಡ್ಬೇಕಾ ಸರ್ ಅದು ಹಾಂ ರೀ ಅದು ಏನಿರುತ್ತೆ ಸರ್ರ ಫೀ ಅದೇನು ಪ್ಲೇಸಸ್ ಮೇಲ್ ನೀವು ಫೀಸ್ ಕಟ್ಟಿಸ್ಗೊಂತಿರೋ ಏನು ಟೋಟಲಿ ಒನ್ ಡೇದು ಪ್ಯಾಕಂತ ಇರ್ತದ್ ಸರ್ ನಿಮ್ಮ

ಹಾಂ ಸರ್ ಓಕೆ ಸರ್ ಪರ್ ಡೇ ನಿಮ್ದು ಏನು ಪ್ಯಾಕೇಜಿದೆ ಸರ್ ರೇಟ ಅಂದರೆ ಓಕೆ ಓಕೆ ಸರ್ ಅದ್ನ ಏನು ಡಿಪೆಂಡಿಂಗ್ ಅಪಾನ್ ಏರ್ಯಾ ಮೇಲ್ ಡಿಪೆಂಡೋ ಏನು ಅದು ನಿಮ್ಮ ಟೂರಿಸಮ್ಮ ಯಾವ ಪ್ಲೇಸಸ್ ಇದೆ ಪ್ಲೇಸಸ್ ಮೇಲೆ ಡಿಪೆಂಡ್ ಇದೆ ಸರ್ ಓಕೆ ಓಕೆ ಸರ್ ಓಕೆ ಸರ್ ಹಾಂ ಸರ್ ವೆಹ್ಕಲ್ ಚಾರ್ಜಸ್ ಬಂತಾ ಸರ್ ಎಲ್ಲ ಪ್ಯಾಕೇಜ್ ಒಳಗೆ ಓಕೆ ಓಕೆ ಸರ್ ಓಕೆ ಸರ್